ನನ್ನ ನೆಚ್ಚಿನ ಸೀಝನ್ ಅಂದರೆ ಮಳೆಗಾಲ ಹೌದು ಮಳೆಗಾಲ ನನಗೆ ತುಂಬ ಇಷ್ಟವಾದ ಸೀಝನ್ ಆಗಿದ್ದು ಈ ಮಳೆಗಾಲದಲ್ಲಿ ಮಲೆನಾಡು ಅಂದರೆ ಕರ್ನಾಟಕದ ಮಲೆನಾಡು ಪ್ರದೇಶಗಳು ಅತಿ ಹೆಚ್ಚು ಮಳೆಯಾಗುತ್ತದೆ ಹಾಗು ಅದನ್ನು ನೋಡಲು ಬಹು ರೋಮಾಂಚನಕಾರಿಯಾಗಿರುತ್ತದೆ ಅಲ್ಲದೆ ಮಲೆನಾಡು ಪ್ರದೇಶದಲ್ಲಿ ಇದು ಜೂನ್ ನಲ್ಲಿ ಶುರುವಾಗಿ ನವಂಬರ್ ಅಂದರೆ ದೀಪಾವಳಿ ತನಕವು ಸಹ ಭರ್ಜರಿ ಮಳೆಯಿಂದ ಕೂಡಿರುತ್ತದೆ ಹಾಗಾಗಿ ಬಹಳಷ್ಟು ಬೆಂಗಳೂರಿನ ಜನ ಮಲೆನಾಡು ಪ್ರದೇಶಗಳಿಗೆ ಟ್ರಿಪ್ ಹೋಗುತ್ತಾರೆ ಅದರಲ್ಲು ಸಾಗರ ಚಿಕ್ಕಮಗಳೂರು ಧರ್ಮಸ್ಥಳ ಹೊರನಾಡು ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ ಹಾಗು ಆಗುಂಬೆ ಗಾಟ್ ಈ ಪ್ರದೇಶದಲ್ಲಂತು ಆ ವೀವ್ ನೋಡಲು ತುಂಬ ಆಕರ್ಷಣೀಯವಾಗಿರುತ್ತದೆ ಅಲ್ಲದೆ ಈ ಸಮಯದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿಯುವ ಕಾರಣ ಬಹಳಷ್ಟು ಮಂದಿ ಆಗಸ್ಟ್ ನಂತರ ಪ್ರಯಾಣ ಬೆಳೆಸುತ್ತಾರೆ ಏಕೆಂದರೆ ಬಹಳಷ್ಟು ವಾಟರ್ ಫಾಲ್ಸ್ಗಳು ನದಿಗಳು ಈ ಸಂದರ್ಭದಲ್ಲಿ ತುಂಬಿ ಹರಿಯುತ್ತಿರುತ್ತವೆ ಮತ್ತು ಅದನ್ನು ನೋಡಲು ಬಹು ರೋಮಾಂಚನಕಾರಿಯಾಗಿರುತ್ತದೆ ಅಲ್ಲದೆ ಬಾಬ ಬುಡನ್ಗಿರಿ ಅಂತಹ ಸ್ಥಳಗಳಂತು ನೋಡಲು ಅಥವಾ ಕಣ್ಣು ತುಂಬಿಕೊಳ್ಳಲು ಬಹಳ ಖುಷಿಯಾಗುತ್ತದೆ ಮಳೆಗಾಲವೆಂದರೆ ಬಹಳ ಖುಷಿಯ ಜೀವನವಾಗಿರುತ್ತದೆ ಏಕೆಂದರೆ ಆ ಸಂದರ್ಭದಲ್ಲಿ ಪ್ರಕೃತಿಯು ಹಸಿರಿನಿಂದ ಕೂಡಿದ್ದು ಮತ್ತು ಜಾಸ್ತಿ ಬಿಸಿಲು ಇರದಿರುವ ಕಾರಣ ಸೊ ಲಾಂಗ್ ರೈಡ್ ಮಾಡೋಕೆ ತುಂಬ ಚೆನ್ನಾಗಿರುತ್ತದೆ ಅದಲ್ಲದೆ ಈ ಸಂದರ್ಭದಲ್ಲಿ ನಮಗೆ ಸರ್ಕಾರಿ ರಜಾ ದಿನಗಳು ಬಹಳವಾಗಿ ಸಿಗುತ್ತದೆ ಅದರಲ್ಲು ಆಗಸ್ಟ್ ನಂತರ ಆಗಸ್ಟ್ ಹದಿನೈದು ನಮಗೆ ರಜ ಬಂದರೆ ಅಲ್ಲಿಂದ ನಮ್ಮ ಹಿಂದೂ ರಜಾ ದಿನಗಳು ಅಥವಾ ಹಬ್ಬ ದಿನಗಳು ಜಾಸ್ತಿ ಇರುತ್ತದೆ ಇದರಿಂದ ಮನೆಯಲ್ಲಿರುವ ಮಕ್ಕಳು ಅಥವಾ ಸರ್ಕಾರಿ ಕೆಲಸದಲ್ಲಿ ಎಲ್ಲರು ಸಹ ಮಲೆನಾಡು ಪ್ರದೇಶಗಳಿಗೆ ಭೇಟಿ ನೀಡಲು ತುಂಬ ಚೆನ್ನಾಗಿರುತ್ತದೆ ಒಟ್ಟಿನಲ್ಲಿ ಮಳೆಗಾಲ ತುಂಬ ಚೆನ್ನಾಗಿರುತ್ತದೆ